ಹೇಳಪ್ಪ ಯಾರು ಮಾತಾಡ್ತಾ ಇರೋದು ಓಕೆ ವೆರಿ ವೆರಿ ಗುಡ್ ಮಾನಿಂಗ್ ಹೌದಮ್ಮ ಯಾರಪ್ಪ ಯಾರಾದರು ಪರಿಚಯದವ್ರೇ ಅಥವಾ ಅಕ್ಕಪಕ್ಕದವ್ರೇ

ಓಕೆ ಹುಡ್ಗ ಮತ್ತು ಹುಡ್ಗಿ ಇಬ್ರೂ ಕ್ರಿಶ್ಚನ್ ಆಗಿರಬೇಕಮ್ಮ ರುಮನ್ ಕ್ಯಾತಲಿಕ್ ಆಗಿರಬೇಕು ಮತ್ತೆ ಅಪ್ಪ ಅಮ್ಮ ಎಲ್ಲ ವಿಶ್ವಾಸದಿಂದಿರಬೇಕು ಮತ್ತೆ ಅವರು ಯಾರು ಹುಡ್ಗ ಹುಡ್ಗಿ ಇರ್ತಾರೆ ಅವರು ಚರ್ಚ್ನಲ್ಲಿ ಕಲಿಬೇಕಾದಂಥ ಕೆಲವು ಪ್ರೇಯರ್ಗಳನ್ನ ಅಂದರೆ ಪ್ರಾರ್ಥನೆಗಳನ್ನ ಕಲಿತಿರಬೇಕು ಒಬ್ರಿಗೆ ಒಬ್ರು ಒಪ್ಪಿಗೆಯಾಗಬೇಕು ಫಸ್ಟು ಒಬ್ರನ್ನು ಒಬ್ರು ಇಷ್ಟಪಟ್ಟು ಸ್ವಂತ ಒಪ್ಪಿಗೆಯಿಂದ ಬರಬೇಕಮ್ಮ ಮತ್ತೆ ಬರಬೇಕಾದ್ರೆ ಒಂದು ತಾಳಿ ತೊಗೊಂ ಬರ್ಬೇಕು ಅದು ಚರ್ಚ್ನಲ್ಲೆ ಕಟ್ಬೇಕಾಗುತ್ತೆ ತಾಳಿನ ಮತ್ತೆ ಅವ್ರಿಗೆ ಬಿಳಿ ವಸ್ತ್ರ ಇರಬೇಕು ಹುಡ್ಗಿಗೂ ಮತ್ತು ಹುಡ್ಗುಗನೂ ಮತ್ತು ತಾಳಿ ಮತ್ತು ಹೂವಿನಾರ ತೊಗೊಂ ಬರಬೇಕು ಮತ್ತು ಅಲ್ಲಿ ಮತ್ತು ಅದು ತರಬೇಕು ಮತ್ತು ಸಾಕ್ಷಿಗಳು ತಾಳಿ ಕಟ್ಬೇಕಾದರೆ ಸಾಕ್ಷಿಗಳು ಇಬ್ರು ಇರಬೇಕು ಹೇಳ್ತೀನಿ ಏನೇನು ಪೆಯರ್ ಕರ್ಕೋಂ ಬರಬೋದು ಆದರೆ ಹೇಳ್ತೀನಿ ನಾ ಏನೇನು ಪ್ರೇಯರು ಅಂತ ಅದನ್ನು ಕಲಿತು ನಂಗೇಳ್ಲೇಬೇಕು ಆ ಪ್ರೇಯರ್ ಕಲ್ತ ಮೇಲೇ ಅವ್ರಿಗೆ ನಾವು ಅವಕಾಶ ಮಾಡ್ಕೊಡೋಣಮ್ಮ

ಚರ್ಚಗೆ ಅಂದ್ರೆ ಚರ್ಚ್ಲ್ಲಿ ಈಗ ಟೈಮ್ ಇರೊಲ್ಲ ಚರ್ಚ್ ಆಮೇಲೆ ನಾನು ಫ್ರೀ ಇರ್ತೀನಮ್ಮ ಒಂದು ಸಿಕ್ಸ್ ಒ ಕ್ಲಾಕ್ಗೆ ಸಿಕ್ಸ್ ಒ ಕ್ಲಾಕ್ಗೆ ಬರೋಕಾಗುತ್ತಾ ಓಕೆ ಅಮ್ಮ